ಹಾಂ ಬಾತ್ ಕರ್ನೆತು ಹಲೋ ಮಾತಾಡೋದ ಮಾತಾಡೋದ ಹಾಂ ನನಗೆ ಅದರಲ್ಲಿ ಸ್ವಲ್ಪ ಮೆಂಬರ್ಶಿಪ್ ತಗೋಳಿಕ್ಕೆ ಇತ್ತು ಅದಕ್ಕೆ ಏನೆಲ್ಲ ಪೇಪರ್ಸ್ ಬೇಕು ಅದೆ ನಾನು ಅಂದರೆ ನಿಮ್ಮದು ಆ್ಯಡ್ ನೋಡಿದೆ ನನಗೆ ತುಂಬ ಖುಷಿ ಆಯ್ತು ಅದಕ್ಕೆ ಸ್ವಲ್ಪ ಅದರಲ್ಲಿ ಮೆಂಬರ್ಶಿಪ್ ತಗೊಳುವ ಅಂತ ಅದಕ್ಕೆ ಏನೆಲ್ಲ ಪೇಪರ್ಸ್ ಬೇಕು

ನನಗೆ ಸಿಕ್ಸ್ಟಿ ವನ್ ಆರ್ವತ್ತ ಒಂದು ನಾನಿಲ್ಲಿ ಕಾಸಿಡಿಂದ ಹೌದು ನಿಮ್ಮ ಇದು ಎಲ್ಲಿ ಎಲ್ಲಿ ಅದೆಲ್ಲ ಸರಿ ಉಂಟು

ಹ್ಞೂ ನಿಮ್ಮದು ಆಫೀಸ್ ಎಲ್ಲಿ

ನಿಮ್ಮದು ಆಫೀಸ್ ಎಲ್ಲಿ ಇದು ಎಷ್ಟು ಗಂಟೆಗೆ ಇರ್ತೀರಿ ನೀವು ಎಷ್ಟು ಗಂಟೆಗೆ ಇರ್ತೀರಿ